ನಾನು ತುಮಕೂರಿನವನಾಗಿದ್ದು ಇಲ್ಲಿಯೇ ಉಳಿದುಕೊಂಡಿದ್ದೇನೆ ತುಮಕೂರಿನ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಸರಕಾರಿ ಆಸ್ಪತ್ರೆಗೆ ಹೋಗುತ್ತೇನೆ ಇಲ್ಲಿ ಉಪಕರಣಗಳೂ ಎಕ್ಸ್ರೇ ಮಿಸೀನ್ ಸಿ ಟಿ ಸ್ಕ್ಯಾನ್ ಯಮ್ ಆರ್ ಐ ಸ್ಕ್ಯಾನ್ ಎಲ್ಲವೂ ಇದೆ ಇಲ್ಲಿ ಕಡಿಮೆ ಬೆಲೆಗೆ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾರೆ ನನಗೆ ಏನಾದರೂ ಆದರೂ ನಾನು ಜಿಲ್ಲಾ ಆಸ್ಪತ್ರೆಗೇ ಹೋಗುತ್ತೇನೆ ಏಕೆಂದರೆ ಅಲ್ಲಿ ಕಡಿಮೆ ಬೆಲೆಗೆ ಚಿಕಿತ್ಸೆಯನ್ನ ನೀಡುತ್ತಾರೆ ನಾನು ಬಡವನಾಗಿದ್ದು ಅಲ್ಲಿ ಮೆಡಿಸಿನ್ಗಳು ಕಡಿಮೆ ಬೆಲೆಗೆ ನೀಡುತ್ತಾರೆ ಹಾಗೂ ಖಾಸಗಿ ಆಸ್ಪತ್ರೆಗೆ ಹೋಗಲು ನನ್ನ ಬಳಿ ಹೆಚ್ಚಿನ ಹಣವಿಲ್ಲ ಅದಕ್ಕಾಗಿಯೇ ನಾನು ಸರಕಾರಿ ಆಸ್ಪತ್ರೆಗೆ ಹೋಗುತ್ತೇನೆ ಹಾಗೂ ಅಲ್ಲಿ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಎಕ್ಸ್ರೇಗಳನ್ನು ತೆಗೆಯುತ್ತಾರೆ ಅಲ್ಲಿಯೇ ಅಲ್ಲಿನ ಡಾಕ್ಟರ್ಗಳ ಬಳಿಯೇ ಹೋಗುತ್ತೇನೆ ಏಕೆಂದರೆ ಅಲ್ಲಿ ಕಡಿಮೆ ಬೆಲೆ ಹಾಗೂ ಅವರು ನನಗೆ ಉಚಿತ ಟ್ರೀಟ್ಮೆಂಟ್ಗಳನ್ನು ನೀಡುತ್ತಾರೆ ಅದಲ್ಲದೆ ಅವರು ನಮಗೆ ಮ್ ಮೆಡಿಸಿನ್ಗಳೂ ಕೂಡ ಕಡಿಮೆ ಬೆಲೆಯಲ್ಲಿಯೇ ನೀಡುತ್ತಾರೆ ಹಾಗೂ ಇತ್ಯಾದಿ ಪರೀಕ್ಷೆಗಳಿಗಾಗಿ ನಾನು ಹೊರಗೆ ಹೋಗುವುದಿಲ್ಲ ಏಕೆಂದರೆ ಹೊರಗೆ ಹೋಗಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಹಾಗೂ ಕಾಲು ಮುರಿದಾಗ ನಾನು ಅಲ್ಲಿಯೇ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದೆ ಯಮ್ ಆರ್ ಐ ಸ್ಕ್ಯಾನ್ ಮಾಡಿದ್ದರು ಹಾಗೂ ಎಕ್ಸ್ರೇ ಕೂಡ ತೆಗೆದಿದ್ದರು ಅದೂ ಬರೀ ಕಡಿಮೆ ಬೆಲೆಯಲ್ಲಿಯೇ ಮಾಡಿದ್ದರು ಹಾಗೂ ಚಿಕಿತ್ಸೆಯನ್ನೂ ಕೂಡ ಚೆನ್ನಾಗಿಯೇ ಮಾಡಿದ್ದರು ಹಾಗೂ ಅಲ್ಲಿನ ಡಾಕ್ಟರ್ಗಳೂ ಭಾಳಷ್ಟು ಉತ್ತಮವಾದ ಸ್ಪಂದಿಸುತ್ತಾರೆ ಉತ್ತಮವಾಗಿ ಸ್ಪಂದಿಸುತ್ತಾರೆ ಅದಲ್ಲದೇ ಅವರು ನನಗೆ ಅದಲ್ಲದೆ ನನಗೆ ಇತ್ಯಾದಿ ಪರೀಕ್ಷೆಗಳನ್ನು ಹೊರಗೆ ಹೋಗಲು ನೀಡುವುದಿಲ್ಲ ಯಾಕಂದರೆ ಇಲ್ಲಿಯೇ ನನಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ನೀಡುತ್ತಾರೆ